ಹಾಂ ಹೇಳಿ ಸರ್

ಓ ಹೌದಾ ಓಕೆ ಸರ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿ ಮತ್ತು ಹುಷಾರಾದರೆ ನಾಳೆ ಕಳಿಸಿ ಯಾಕಂದರೆ ಟೆಶ್ಟ್ಗಳಿದೆ ಮತ್ತು ನಿಮ್ಮ ಮಗ ತುಂಬ ಚೆನ್ನಾಗಿ ಓದ್ತಾನೆ ಅದು ಲೀವ್ ಹಾಕ್ಬಿಟ್ರೆ ಅವ್ರಿಗೆ ಇಂಟ್ರಶ್ಟ್ ಹೋಗ್ಬಿಡತ್ತೆ

ಹಾಂ ಸರ್

ನಾಳೆ ಟೆಸ್ಟ್ ಇದೆ ಸರ್ ಇವತ್ತು ನಾನು ಏನು ವರ್ಕ್ಗಳು ಕೊಡ್ತಾರೆ ಅದನ್ನು ನಾನು ಫ್ರೆಂಡ್ಸ್ ಹತ್ರ ನಿಮ್ಮ ಮಗನಿಗೆ ಕಳ್ಸಿಕೊಡ್ತೀನಿ ಹಾಂ ನಾಳೆ ಟೆಶ್ಟ್ ಇದೆ ನಿಮಗೆ ಅವ್ನು ಹುಷಾರಾಗಿಲ್ಲ ಕಳ್ಸದಕ್ಕೆ ಆಗಲಿಲ್ಲ ಅಂತಂದರೂ ಒನ್ ಅವರ್ ಬ ಕರ್ಸ್ ಕರ್ಕೊಂಡ್ ಬಂದು ಟೆಸ್ಟ್ ಬರ್ಸ್ಬಿಟ್ಟು ಕರ್ಕೊಂಡು ಹೋಗಿ ಇವತ್ತು ಇವತ್ತು ಅಲ್ಲ ಸರ್ ನಾಳೆ ಹ್ಞೂ

ಅದೇ ಸರ್ ಇವತ್ತು ನಾನು ಅವ್ರ ಫ್ರೆಂಡ್ಸ್ ಹತ್ರ ಕಳ್ಸಿಕೊಡ್ತೀನಿ ವರ್ಕ ಓಮ್ವರ್ಕ್ಸ್ ಎಲ್ಲ ಏನು ಇರುತ್ತೆ ಅದನ್ನು ಇವತ್ತು ಸ್ವಲ್ಪ ಓದಿಕೊಂಡು ನಾಳೆ ಬಂದು ಒನ್ ಅವರ್ ಟೆಸ್ಟ್ ಬರ್ದು ಬಿಡಲಿ ಆಮೇಲೆ ಬಂದು ಕರ್ಕೊಂಡು ಹೋಗಿ ಹಾಂ ಹಾಂ ಸರ್ ನಾನು ಇನ್ಫಾಮ್ ಮಾಡಿ ನಾನು ಓಮ್ವರ್ಕ್ಸ್ ಎಲ್ಲ ಕೊಟ್ಟು ಕಳಿಸ್ತೀನಿ

ಹಾಂ ಓಕೆ ಸರ್ ತ್ಯಾಂಕ್ ಯು ಸರ್